ಹಾಂ ಹೇಳಿ ಓ ಇದು ಮೊನ್ನೆ ಮೊನ್ನೆ ಎಕ್ಸ ರೇ ಮಾಡಿದ್ದರಲ್ಲ ಭೈರವ್ ನಾಥ್ ಅಂತೇಳಿ ಅವರಾ ಹೌದು ಹೌದು ಅಲ್ಲ ನೀವು ಒಂದ್ವರೆ ತಿಂಗ್ಳು ಎಂಥ ಮಾಡ್ತಾ ಇದ್ದಿರಿ ಅಂತ ಹೇಳಿ ಅಲ್ಲ ಈಗಲೆ ತುಂಬ ಈಗಲೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಅದು ನೀರು ತ ಮೂಳೆ ಎಲ್ಲ ಸ್ಪೈನಲ್ ಕಾರ್ಡಲೆಲ್ಲ ಮೂಳೆ ಸವ್ದು ಹೋಗ್ತ ಇದೆ ನೀವು ಒಂದುವರೆ ತಿಂಗಳಿಂದ ನೀವು ಮನೇಲೆ ಕೂತ್ಕೊಂಡು ಅದು ಏನು ಮಾಡ್ತಾ ಇದ್ದೀರಾ ಏನೋ ಗೊತ್ತಿಲ್ಲಪ್ಪ ಅಲ್ಲ ನೀವು ಮುಂಚೆನೆ ನಮ್ಮ ಹತ್ತಿರ ಬಂದಿದ್ದರೆ ನಾವು ಮುಂಚೆನೆ ಸ್ವಲ್ಪ ಸೊಲ್ಯೂಷನ್ ಎಲ್ಲ ಹೇಳಿ ಒಂದು ಇಷ್ಟು ಮೆಡಿಸನ್ ಮಾಡಿ ಸರಿ ಮಾಡ್ತಿದ್ವಿ ಈಗ ಒಂದುವರೆ ತಿಂಗ್ಳು ಆದ್ಮೇಲೆ ಬಂದರೆ ಅಲ್ಲ ಅದಕ್ಕಾಗಿ ಏನು ಗೊತ್ತ ನೀವು ಕೆಲವೊಂದು ಸಮಸ್ಯೆಗಳನ್ನು ನೀವು ಸ್ಕ್ಯಾನಿಂಗ್ ಮಾಡಿ ನೀವು ಸರಿ ಮಾಡ್ಕೊಬೇಕಾಗುತ್ತೆ ಎಲ್ಲದನ್ನು ನೀವು ಕೊಬ್ಬರಿ ಎಣ್ಣೆ ಹಚ್ಚಿ ತಿಕ್ತೀರಿ ಅಂತಂದರೆ ಆಗೋದಿಲ್ಲ ದಿನಕ್ಕೆ ಒಂದು ಸತಿ ಅದು ಕ್ಯಾಲ್ಸಿಯಮ್ ಡಿಫಿಶಿಯಂಟ್ ಡಿಫಿಷಿಯನ್ಸಿ ಆಗಿದೆ ನಿಮಗೆ ಈಗ ನಲವತ್ತು ವರ್ಷದ ಮೇಲೆ ಆಯಿತಲ್ಲ ಈಗ ಅದಕ್ಕಾಗಿ ನಿಮಗೆ ಕ್ಯಾಲ್ಸಿಯಮ್ ಡಿಫಿಷಿಯನ್ಸಿಗೆ ಸಿಗ್ತಾ ಇದೆ ಅದು ಬೆನ್ನು ಮೂಳೆ ಸ್ವಲ್ಪ ಅಲ್ಲಿಗೆ ಕ್ಯ ಇದು ಕ್ಯಾಲ್ಸಿಯಮ್ ಕಡಿಮೆ ಆಗಿ ಸವ್ದು ಹೋಗಿದೆ

ನಾವು ಫುಡ್ಡೆಲ್ಲ ಮೆಡಿಸನ್ಗಳೆಲ್ಲ ನಾವು ಇದಕ್ಕೆ ಹೇಳ್ತೇವೆ ನಿಮಗೆ ಬರ್ಕೊಡ್ತೇವೆ ಜೊತೆಗೆ ಸ್ವಲ್ಪ ಆಯುರ್ವೇದಿಕ್ ಔಷಧಿಗಳನ್ನೆಲ್ಲ ಮಾಡಬೇಕು ಮತ್ತೆ ರೆಸ್ಟನ್ನು ನೀವು ಆದಷ್ಟು ಪಡಿಬೇಕು ಬೆನ್ನಿಗೆ ಏನು ನೀವು ತೊಂದರೆ ಮಾಡೊಂಗಿಲ್ಲ ನೀವು ಅಲ್ಲ ನಿಮ್ಗೆ ಬೆನ್ನು ಮೂಳೆ ಬೇಕಾ ಅಥವಾ ನಿಮಗೆ ವರ್ಕ್ ಬೇಕಾ ಏನು ಏನು ಮ ನೀವು ಚೂಸ್ ಮಾಡ್ತೀರಿ ಮಾಡ್ರಿ ನೀವು ಎಕ್ಸಸೈಝ್ ಎಲ್ಲ ಭಾರಿ ಕಮ್ಮಿ ಮಾಡ್ಬೇಕು ನೀವು ಏನಕ್ಕೆ ಅಂತಂದರೆ ಬೆನ್ನು ಮೂಳೆಗೆ ತೊಂದರೆ ಇಪ್ಪುದರಿಂದ ನೀವು ಅಷ್ಟು ಸರಿ ಆಗೋದಿಲ್ಲ ಹೆಚ್ಚು ವಜ ಎಲ್ಲ ಎತ್ತೋದು ಕಮ್ಮಿ ಮಾಡಬೇಕು ನಮ್ಮ ಶಾಪಿಗೆ ಬನ್ನಿ ನಾವೆಲ್ಲ ನಿಮ್ಗೆ ಹೇಳ್ತೇವೆ ಡೀಟೇಲಾಗಿ ಬನ್ನಿ ಹಾಂ ಹಾಂ ಅಡ್ಡಿಲ್ಲ ಸರ್ ಅಡ್ಡಿಲ್ಲ ಅಡ್ಡಿಲ್ಲ ಹತ್ತು ಗಂಟೆಗೆ ಬನ್ನಿ ಸರಿ ಸರಿ ಸರಿ ಹಾಂ ಹಾಂ